ನನಗೆ ತಿಳಿದಿರುವ ಸಂಖ್ಯೆಗಳು ಒಂದು ಲಕ್ಷದ ಐದು ಸಾವಿರದ ಆರುನೂರ ಮೂವತ್ತೆಂಟು ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ಒಂದು ಸಾವಿರದ ಐನೂರು ರೂಪಾಯಿಗಳು ಹಾಗೂ ಎರಡು ಸಾವಿರದ ಐನೂರ ಎಪ್ಪತ್ತ್ನಾಲ್ಕು ಮತ್ತು ಹತ್ತು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೈದು